ಕನ್ನಡ ಭಾಷೆಯಲ್ಲಿ ಮಾತನಾಡಕ್ಕೆ ಬರಿಯೋಕ್ಕೆ ನನಗ್ಯಾವತ್ತೂ ಕಷ್ಟ ಅಂತ ಅನ್ನಿಸೇ ಇಲ್ಲ ಯಾಕಂದರೆ ಕನ್ನಡ ಭಾಷೆ ಅಂದರೆ ನಂಗೆ ಅಚ್ಚುಮೆಚ್ಚಿನ ಭಾಷೆ ನನ್ನ ಮಾತೃಭಾಷೆ ಲಂಬಾಣಿ ಆಗಿದ್ರೂ ಕೂಡ ನಾನು ಮಾತಾಡಿರೋದು ಬೆಳೆದಿರೋದು ಸ್ನೇಹಿತರ ಜೊತೆ ಹೆಚ್ಚಿನದಾಗಿ ನಾನು ಕನ್ನಡದಲ್ಲೇ ಇವಾಗಲೂ ಕೂಡ ನನ್ನ ತಂದೆ ತಾಯಿಗಳ ಹತ್ರ ನಾನು ಮಾತಾಡೋದೇ ಕನ್ನಡದಲ್ಲಿ ಮಾತೃಭಾಷೆ ಅಂದರೆ ನನಗೆ ಲಂಬಾಣೀಸ್ ಅದು ಮಾತಾಡ್ತೀನಿ ಮನೇಲಿ ಮಾತ್ರ ಹೊರಗಡೆ ಬಂದರೆ ನಾನಿಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಂದರೆ ಆ ಕನ್ನಡ ಭಾಷೆಗೆ ಒಂದು ಬೆಲೆ ಇದೆ ಆ ಒಂದು ಬೆಲೆನ ನಾವು ಕೊಡಲೇಬೇಕು ಇವಾಗ ಶಿಕ್ಷಣದಲ್ಲಿ ಏನಪ್ಪಾ ಅಂದರೆ ಯು ಆರ್ ಅನಂತಮೂರ್ತಿ ಅವರು ಒಂದು ಲೇಖನವನ್ನು ನೋಡಿದೆ ನಾನು ಇಂಗ್ಲೀಷನ ಬ್ರಾಹ್ಮಣ ಕನ್ನಡದ ಶೂದ್ರ ಅಂತ ಅದು ಲೇಖನ ಅಂತೂ ಅದ್ಬುತವಾದಂತು ಲೇಖನ ಯಾಕಂದರೆ ಕನ್ನಡ ಓದೋರು ಅಷ್ಟು ಹಿಂದುಳಿದಿದಾರಾ ಈ ಒಂದು ಭಾಷೆಯಲ್ಲಿ ಅಂತ ನನಗೆ ಅನ್ಸತ್ತೆ ಕನ್ನಡ್ದಲ್ಲಿ ಯಾಕೆ ಐ ಎ ಎಸ್ ಮಾಡಬಾರ್ದಾ ಕೆ ಎ ಎಸ್ ಮಾಡಬಾರ್ದಾ ಯಾವ ಸೌಲಭ್ಯನೂ ಇಲ್ಲವಾ ಕನ್ನಡದಲ್ಲಿ ನಮ್ಮ ಕ ಪ್ರಸ್ತುತ ಕರ್ನಾಟಕದಲ್ಲಿ ಭಾಷೆಗಿರುವಂಥ ಬೆಲೆನ ಯಾವ ಒಂದು ರಾಜ್ಯದಲ್ಲೂ ನಾನು ನೋಡಿಲ್ಲ ಕನ್ನಡ ಅಂದರೆ ನನಗೆ ಭಾಳ ಅಚ್ಚುಮೆಚ್ಚು ಸಾವಿರದ ಒಂಬೈನೂರ ಎಪ್ಪತ್ತಮೂರರಲ್ಲಿ ಇದನ್ನು ನಾಮಕರಣ ಮಾಡಿದ್ದಾರೆ ದೇವೇಗೌಡರು ಅದು ದೇವರಾಜ ಅರಸ್ ಅವರು ಆವಾಗಿಂದ ಕ ನವೆಂಬರ್ ಬಂತಂದರೆ ಒಂದು ತಿಂಗಳು ಫುಲ್ಲು ನಾನು ಕನ್ನಡ ಭಾಷೇಲಿರುವಂಥ ಹಾಡುಗಳಾಗಿರ್ಬೋದು ಮತ್ತು ಒಂದು ಸರಿ ಹಂಪೆ ಯುನಿವರ್ಸಿಟಿಗೆ ಹೋಗಬೇಕಂತ ಇದ್ದೀವಿ ಹಂಪೆ ಯುನಿವರ್ಸಿಟಿಯಲ್ಲಿ ಕೆಲವೊಂದು ಪುಸ್ತಕಗಳು ಅಂದರೆ ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಾರಂತೆ ಯಾಕಂದರೆ ಕನ್ನಡ ರಾಜ್ಯೋತ್ಸವದ ಒಂದು ತಿಂಗ್ಳು ಆಗಿರೋದರಿಂದ ನವೆಂಬರು ಕ ಕನ್ನಡ ರಾಜ್ಯೋತ್ಸವಕ್ಕೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಇರೋದರಿಂದ ನಾವು ಯಾವ ಬುಕ್ಸ್ ಆದರೂ ತಗೊಂಡು ಬರ್ಬೋದಂತೆ ಅದಕ್ಕೆ ನಾನು ಈ ವರ್ಷ ಅದು ಅನ್ಕೊಂಡಿದ್ದೀನಿ ಹೋಗೋ ಹೋಗಂಗಿದ್ರೆ ಹೋಗ್ಬರ್ತೀನಿ ಕನ್ನಡ ಭಾಷೆ ಅಂದರೆ ನನ್ನ ಮೊದ್ಲಿಂದಲೂ ಓದಿರೋದು ಒಂದನೇ ಕ್ಲಾಸಿಂದಲೂ ಓದಿಸಿರೋದೇ ನನಗೆ ಈವಾಗ ನಾನು ಪ್ರಸ್ತುತ ಎಂ ಎ ಮಾಡ್ತಿದ್ರೂ ಕೂಡ ಕನ್ನಡದ ಕನ್ನಡ ಭಾಷೆಯಲ್ಲೇ ನಾನು ಎಂ ಎ ಮಾಡ್ತಿರೋದು ಮತ್ತು ಡಿಗ್ರಿ ಮಾಡಿರೋದು ಕೂಡ ನಾನು ಕನ್ನಡ ಭಾಷೆಯಲ್ಲೇ ಅದಕ್ಕಾಗಿ ನನೇ ಹೆಚ್ಚಿನದಾಗಿ ಕನ್ನಡ ಅಂದರೆ ನನಗೆ ಏನು ಕೊಟ್ರು ಅದು ಇಷ್ಟ ಆಗುತ್ತೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗುತ್ತೆ ಈ ಕಾಲದಲ್ಲಿ ಅದು ಇಂಗ್ಲೀಷ್ ಜಾಸ್ತಿ ಮಾತಾಡ್ಬೇಕು ಜಾಸ್ತಿ ಬರಿಯಬೇಕು ಅಂಥೋರಿಗೆ ಕೆಲಸ ಕೊಡ್ತಾರೆ ನಿನ್ನ ಮಾ ನಿನ್ನ ನಿನಗ್ಯಾರು ಕೊಡ್ತಾರೆ ಕೆಲಸ ಅನ್ನೋ ಒಂದು ಮನಸ್ಥಿತಿಯವರೇ ಇದೆ ಇರೋ ಒಂದು ಕಾಲಘಟ್ಟದಲ್ಲಿ ನಾನು ಮಾಡ್ತಿದೀನಿ ಎಂ ಎ ಕನ್ನಡ ಅದು ಎಷ್ಟು ಉಪ್ಯೋಗ ಅಂದರೆ ನನಗೆ ಅದರಲ್ಲೇನಾದ್ರೂ ಒಂದು ಮಾಡ್ಬೋದು ಹೆ ಹೇಳ್ಕೊಳ್ಳೋರ್ ಹೇಳ್ಕೊಂತನೇ ಇರ್ತಾರೆ ಕನ್ನಡ ಭಾಷೆಗಿರುವಂಥ ಬೆಲೆನೆ ಯೇ ನಾವು ತೋರಿಸ್ಬೇಕು ಕನ್ನಡ ಭಾಷೇಲಿ ನಾವು ಹೀಗೆ ಓದಿದೀವಿ ಈ ಕೆಲಸ ತಗಂಡಿದೀವಿ ನೋಡು ನಾವು ಜೀವನವನ್ನ ಕಟ್ಕೊಂಡಿದ್ದೀವಿ ಅನ್ನೋ ಒಂದು ದೃಷ್ಟೀಲ್ಲೆ ನಾವು ಕನ್ನಡ ಭಾಷೆನ ಬೆಳೆಸಬೇಕು ಅಂತ ನನ್ನ ಪ್ರೀತಿ ಅದ್ರ ಮೇಲೆ ಭಾಷೆಲ್ಲಿರುವಂಥ ಪ್ರೀತಿನ ನಾನು ವ್ಯಕ್ತಪಡಿಸ್ತೀನಿ ಇವಾಗ ಎಲ್ ಕೆ ಜಿ ಯು ಕೆ ಜಿಯಿಂದಲೂ ಕೂಡ ಮಕ್ಕಳಿಗೆ ಇಂಗ್ಲೀಷಲ್ಲೇ ಜಾಸ್ತಿ ಜ್ಞಾನ ಅಂತಾರಲ್ಲ ಹಾಗೆ ಬೆಳಸ್ತಿದ್ದಾರೆ ಕನ್ನಡನ ಏ ಬರಲಿಲ್ಲಾಂದ್ರೆ ಬೇಡ ಬಿಡು ಆ ಕನ್ನಡ ತಗೊಂಡು ಏನು ಮಾಡ್ತೀಯಾ ಇಂಗ್ಲೀಷ್ ಬಂದರೆ ಸಾಕಲ್ಲವಾ ಅನ್ನೋ ಒಂದು ಮನಸ್ಥಿತಿ ಇದೆ ಅಲ್ಲಾ ಅದೇ ಪೋಷಕರದು ನಾನು ನೋಡ್ತಿರ್ತೀನಿ ನಮ್ಮ ಅಕ್ಕ ಅಕ್ಕಪಕ್ಕ ಮನೆಯವರು ಕನ್ನಡ ಮೀಡಿಯಮಲ್ಲಿ ಓದಿಸ್ತಿದ್ದೀಯಾ ಅದೇನು ಖರ್ಚಾಗಲ್ಲ ಅಲ್ಲವಾ ಇಂಗ್ಲೀಷ್ ಮೀಡಿಯಮ್ ಅಂದರೆ ಖರ್ಚಾಗುತ್ತೆ ಅಂದರೆ ನಿಮ್ಮ ಜೀವನ ಮಾಡೋಕ್ಕೆ ನಿನ್ನ ಬಡವರ ಇದ್ದರೆ ಕನ್ನಡ ಓದೋದು ಶ್ರೀಮಂತರಿದ್ರೆ ಇಂಗ್ಲೀಷ್ ಓದಿಸೋ ಒಂದು ಮನಸ್ಥಿತಿಗಳು ಇದ್ದಾವೆ ಜನ್ರಲ್ಲಿ ಇವಾಗಲೂ ಕೂಡ ಇಂಗ್ಲೀಷ್ ಮೀಡಿಯಮ್ಮಾ ಹೇ ಬೇಗ ಕೆಲಸ ಸಿಗುತ್ತೆ ಕನ್ನಡ ಮೀಡಿಯಮ್ಮಾ ಸಿಗೋದೇ ಇಲ್ಲ ಬಿಡು ನೀನು ಅದು ಬೇರೆ ಕೂಲಿ ಮಾಡಿಕೊಂಡೇ ಜೀವನ ಮಾಡಬೇಕು ಅನ್ನೋ ಒಂದು ಮಾತುಗಳಿದೆಯಲ್ಲ ಅದು ಅದು ಇನ್ನೂ ನನಗೆ ಧೈರ್ಯವನ್ನು ತುಂಬುತ್ತೆ ಕನ್ನಡ ಯಾಕೆ ಇಷ್ಟು ಕೇವಲವಾಗಿದೆ ಆ ಕನ್ನಡದಲ್ಲೇ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಭರವಸೆಯನ್ನ ಮೂಡ್ಸತ್ತೆ ಇದು ನನ್ನ ಕನ್ನಡದಲ್ಲಿ ಇರುವಂಥ ಒಂದು ಅಭಿಮಾನ ಮತ್ತು ಪ್ರೀತಿ ಮತ್ತು ವಿಶ್ವಾಸ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗಿದೆ